ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಿಸಲು ಅಂದರೆ ಅದರಲ್ಲಿ ಕನ್ನಡ ಮೀಡಿಯಮ್ ಜೊತೆ ಈಗ ಎಲ್ಲರೂ ಜಾಸ್ತಿ ಇಷ್ಟಪಡ್ತಿರೋದು ಇಂಗ್ಲೀಷ್ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ ಓದಬೇಕಂತ ಇಷ್ಟಪಡ್ತಿದ್ದಾರೆ ಹಂಗಾಗಿ ಸರ್ಕಾರ ಇಂಗ್ಲೀಷ್ ಮೀಡಿಯಮ್ಮನ್ನು ಸಹ ಸ ಸಹ ಗ್ರಾಮೀಣ ಇದರಲ್ಲಿ ಅಳವಡಿಸಿಕೊಂಡವ್ರೆ ಅಂತ ಅನ್ಕೊಂಡಿದೀನಿ ಅನ್ಕೊಂಡಿದೀನಿ ನಮ್ಮೂರಲ್ಲೂ ಎಷ್ಟೋ ಜನ ಇಂಗ್ಲೀಷ್ ಮೀಡಿಯಮ್ ಮಾಡ್ತಿದ್ದಾರೆ ಅಂತ ಸರ್ಕಾರ ಕೈಗೊಂಡಿದೆ ಅಂತ ಅನ್ಕೊಂಡರೆ ನಾನು ನಾ ಸರ್ಕಾರದಲ್ಲಿ ಇದು ಇಂಗ್ಲೀಷ್ ಮೀಡಿಯಮ್ ಅನ್ನೋದನ್ನು ಒಂದು ಕಲ್ಸಿದ್ರೆ ಅವಾಗ ಖಾಸಗಿ ಮತ್ತು ಗೌರ್ಮೆಂಟಿಗೂ ಯಾವ್ದು ಯಾವುದೇ ಥರದ ಡಿಫ್ರೆನ್ಸ್ ಯಾವುದೇ ತರಹದ ವ್ಯತ್ಯಾಸ ಇರೋಲ್ಲ ಹಂಗಾಗಿ ಶಿಕ್ಷಣ ಶಿಕ್ಷಣದಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗಲೀ ಕನ್ನಡ ಮೀಡಿಯಮ್ ಆಗಲೀ ಯಾವುದೇ ಮಾಧ್ಯಮಗಳಾಗ್ಲೀ ಎರಡಕ್ಕೂ ಸಹ ಒಂದೇ ತರಹ ನಮಗೆ ಶಿಕ್ಷಣ ಸಿಗಬೇಕೆಂದು ಸರ್ಕಾರ ಒಂದು ಯೋಜನೆ ಮಾಡೋದ್ ಯೋಜನೆ ಮಾಡಿದರೆ ಕೈಗೊಂಡಿದೆ ನಮ್ಮ ಗ್ರಾಮೀಣದಲ್ಲಿ ಕೆಲವು ಮಕ್ಳುಗಳು ಶಾಲೆಗೆ ಹೋಗ್ತಿದಾರೆ ಇನ್ನೂ ಕೆಲವು ಮಕ್ಕಳುಗಳು ಶಾಲೆಗೆ ಹೋಗ್ತಿಲ್ಲ ಯಾ ಯಾಕಂದರೆ ಕೆಲವು ಮಕ್ಕಳುಗಳ ತಂದೆ ತಾಯಿ ಅವರ ಓ ವಿದ್ಯಾಭ್ಯಾಸ ಅವರಿಗೆ ವಿದ್ಯಾಭ್ಯಾಸ ಇಲ್ದೇ ಇರೋ ಕಾರಣದಿಂದ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಸಮಯಪ್ರಜ್ಞೆ ಆಗಲೀ ಸಮಯಜ್ಞಾನ ಆಗಲೀ ಅವರಿಗೆ ಇರೋದಿಲ್ಲ ಅನ್ಸುತ್ತೆ ಹಂಗಾಗಿ ಕೆಲವು ಮಕ್ಕಳು ಸ್ಕೂಲ್ಗೆ ಹೋಗ್ತಿಲ್ಲ ಇನ್ನೂ ಕೆಲವು ಮಕ್ಕಳು ಅವರ ಅಪ್ಪ ಅಮ್ಮನ ಜೊತೆ ಬೆಳೆದು ಅವರ ಅಪ್ಪ ಅಮ್ಮ ಹೋಗ್ಲಿಕ್ಕೆ ಆದ್ರೂ ವ್ಯವಸಾಯ ಮಾಡೋದನ್ನು ನೋಡಿ ಅವರಿಗೂ ವ್ಯವಸಾಯದಮೇಲೆ ಆಸಕ್ತಿ ಉಂಟಾಗಿ ಅವರಿಗೆ ಓದೋದಕ್ಕೆ ಕೆಲವರು ಮಕ್ಳುಗಳು ಸ್ಕೂಲುಗಳಿಗ್ ಶಾಲೆಗಳಿಗೆ ಹೋಗೋದಕ್ಕೆ ಇಷ್ಟಪಡೋಲ್ಲ ಕೆಲವು ಮಕ್ಕಳುಗಳು ಕೆಲವು ಅವರ ಅಪ್ಪ ಅಮ್ಮಂದಿರ ಜೊತೆ ಹೊಲಕ್ಕೆ ಹೊಲದ್ದು ಬೇರೆಯವ್ರ ಮನೆ ಕೆಲಸ ಮಾಡೋದಕ್ಕಾಗಲೀ ಮಾಡೋದಕ್ಕಾಗಿ ಇಲ್ಲ ಗೊಯ್ ಇನ್ನು ಕೆಲವು ಮಕ್ಳುಗಳು ಈ ಕಡೆ ಎಲ್ಲ ಗ್ರಾ ಬೇರೆ ಊರಿಂದ ಎಲ್ಲ ಬರ್ತಿರ್ತಾರೆ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಕ್ಕಳುಗಳು ಬರ್ತಿರ್ತಾರೆ ಯಾಕಂದರೆ ಅವರಿಗೆ ಒಂದೇ ಊರಲ್ಲಿ ಇರೋಲ್ಲ ಒಂದೂರಲ್ಲಿ ಅವರಿಗೆ ಅವರದ್ದೇ ಆದಂಥ ಊರು ಮನೆ ಅವ್ರ ಇರ್ಬೇಕಾದಂಥ ವಿಳಾಸ ಅವರು ಮಾ ಯಾವುದಕ್ಕೂ ಜಾಗ ಇಲ್ದೇ ಊರಿಂದೂರಿಗೆ ಊರಿಂದೂರಿಗೆ ಕೆಲಸ ಮಾಡ್ಕೊಂಡ್ ಹೋಗ್ತಾ ಇರ್ತಾರೆ ಆವಾಗ ಒಂದು ಕಡೆ ಶಿಕ್ಷಣ ಕೊಡ್ಸೋಕ್ಕೆ ಅವರಿಗೆ ಸಾಧ್ಯವಾಗ್ದೇ ಇರ್ಬೋದು ಅಂತ ಮಕ್ಳುಗಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಇದು ನಿವಾಸಿ ಪ್ರವಾಸಿ ಆಡಿಕೊಂಡು ಓಡಾಡೋರು ಮಕ್ಕಳುಗಳು ಓದ್ತಾಯಿಲ್ಲ ನಮ್ಮೂರಲ್ಲಿ ನಾ ಈಗ ಕೆಲವೊಂದು ಗ್ರಾಮೀಣಗಳಲ್ಲಿ ಕೆಲವೊಬ್ಬರು ಮಕ್ಳುಗಳು ಸ್ಕೂ ಶಾಲೆಗೆ ಹೋಗ್ತಾ ಇಲ್ಲ ಅಂತಂದರೆ ಅವ್ರ ತಂದೆ ತಾಯಿ ವಿದ್ಯಾವಂತರಾಗಿರೋಲ್ಲ ಹಂಗಾಗಿ ಅವರಿಗೆ ಅವರಿಗೂ ಸಹ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋದು ಪಾಪ ಅವರಿಗೆ ಗೊತ್ತಿರೋಲ್ಲ ಹಂಗಾಗಿ ಕೆಲವು ಮಕ್ಳುಗಳನ್ನು ಶಾಲೆಗೆ ಕಳ್ಸೋಕ್ಕಾಗ್ತಿರಲ್ಲ ಇನ್ನೂ ಕೆಲವರು ಮಕ್ಳುಗಳನ್ನು ಈಗ ಗಂಡು ಮಕ್ಳಾಗಿದ್ದ ತಕ್ಷಣ ಇಲ್ಲ ಹೆಣ್ಣುಮಕ್ಳಾಗಿದ್ ತಕ್ಷಣ ನೀನು ಓದಬೇಕು ಅಂತ ಏನು ಆ ಥರ ಯೋಚನೆ ಮಾಡೋವ್ರು ಇನ್ನೂ ಇದ್ದಾರೆ ಕೆಲವು ಗಂಡು ಮಕ್ಳುಗಳು ಅವ್ರ ಅಪ್ಪಾಜಿ ಜೊತೆ ಎಲ್ಲ ಹೋಗಿ ಕೆಲಸ ಮಾಡ್ತಿರ್ತಾರೆ ಆ ಮಕ್ಕಳುಗಳಿಗೆ ಓ ಚಿಕ್ಕ ಮಗು ಇದ್ದಾಗಲೇ ಅವರಿಗೆ ಓದೋದಕ್ಕೆ ಆಸ್ ಆಸಕ್ತಿ ಇರೋಲ್ಲ ಆಟ ಆಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಆದರೆ ತಂದೆ ತಾಯಿಗಳಾದ ತಂದೆ ತಾಯಿಗಳು ಅವರು ಮ ಓದಬೇಕು ಅನ್ನೋದನ್ನು ಅವರು ಯಾವಾಗಲೂ ಅವರಿಗೆ ಹೇಳ್ಕೊಡ್ತಿರ್ಬೇಕು ಇಲ್ಲ ಅವರು ಬಿಡು ಅಂತ ಸುಮ್ಮನೆ ಆಗಿ ಮಕ್ಕಳುಗಳಿಗೂ ಹೆಂಗೋ ಚಿಕ್ಕ ಮಕ್ಕಳಲ್ಲಿ ಮಕ್ಳುಗಳಿಗೆ ಶಾಲೆಗೆ ಹೋಗ್ಬೇಕು ಅಂತ ಅನ್ಸೋಲ್ಲ ಆಟ ಆಡಬೇಕು ಆಟ ಆಡಬೇಕು ಅಂತ ಯಾವಾಗಲೂ ಅನ್ನಿಸ್ತಿರುತ್ತೆ ಹಂಗಾಗಿ ಇನ್ನು ಕೆಲವು ಮಕ್ ಇನ್ನೂ ಕೆಲವು ತಂದೆ ತಾಯಂದಿರು ಅಷ್ಟು ಆಸಕ್ತಿ ಕೊಟ್ಟು ಶಾಲೆಗಳಿಗೆ ಕಳ್ಸೋಲ್ಲ ಇನ್ನೂ ಕೆಲವು ಮಕ್ಳುಗಳು ಹಸು ದನ ಕರು ಅದನ್ನು ನೋಡ್ಕೊಂಡು ಕೆಲವು ಮಕ್ಳುಗಳು ಒಂದಷ್ಟು ಸ್ಕೂಲ್ಗೆ ಹೋಗೋಲ್ಲ ಆಟ ಆಡಿಕೊಂಡು ಸ್ಕೂಲ್ಗೆ ಹೋಗೋಲ್ಲಾ ಎಷ್ಟೋ ಹೀಗಾಗಿ ಎಷ್ಟೋ ಕಾರಣ ಎಷ್ಟೇಷ್ಟೋ ಕಾರಣದಿಂದ ಇನ್ನು ಇನ್ನೂ ಈ ಇಷ್ಟೆಲ್ಲಾ ಇಷ್ಟೆಲ್ಲಾ ಶಿಕ್ಷಣ ಮುಂದುವರೆದು ಇನ್ನು ಕೆಲವು ಮಕ್ಳುಗಳು ಶಿಕ್ಷಣ ತಗೋತಿಲ್ಲ ಸುಮ್ ಹಂಗ್ ಈ ಹಿಂಗ್ ಅದಕ್ಕಾಗಿ ಇಲ್ಲಿ ಎಲ್ಲ ಗ್ರಾಮೀಣದಲ್ಲಿ ಕೆಲವೊಬ್ಬರು ಸರ್ಕಾರದಿಂದ ಕಡ್ಢಾಯವಾಗಿ ಅಟ್ಲಿಸ್ಟ್ ಕಡ್ಢಾಯವಾಗಿ ಸೆಕೆಂಡ್ ಪಿ ಯು ಸಿವರೆಗೂ ಆದರೂ ಓದಲೇಬೇಕು ಅನ್ನೋ ಸರ್ಕಾರ ಒಂದು ನಿಯಮ ತಂದರೆ ಈ ಈ ಕಾ ಈ ಒಂದು ಕಾರಣಕ್ಕಾದ್ರುನಾದರೂ ಶಾಲೆಗಳಿಗೆ ಮಕ್ಳುಗಳು ಹೋಗ್ತಾರೆ ಅವರಿಗೆ ಓದೋದಕ್ಕೆ ಒಂಚೂರು ಆಸಕ್ತಿ ಸಿಗುತ್ತೆ ಅವರು ಸರ್ಕಾರ್ದವರು ಹೊಸ ಹೊಸ ಯೋಜನೆಗಳನ್ನು ತಂದು ಮನರಂಜಕವಾಗಿ ಮ ಶಾಲೆಗಳಲ್ಲಿ ಓದ್ಸಿದ್ರೆ ಮಕ್ಕಳುಗಳು ಸಹ ಆಸಕ್ತಿಯಿಂದ ಚೆನ್ನಾಗಿ ಓದ್ತಾರೆ ಅನ್ನೋದು ನನ್ನ ಅಭಿಪ್ರಾಯ